ಹಲೋ ಮಂದಾರ ಹೋಟೆಲ್ ಅಲ್ಲವಾ ನಾನು ನಿಮಗೆ ಕಾಲ್ ಮಾಡಿದ್ದು ಅಂದರೆ ನಮ್ಮದು ಈಗ ಅಡ್ರೆಸ್ ಚೇಂಜ್ ಆಗಿದೆ ಓಲ್ಡ್ ಅಡ್ರೆಸ ಸಾಗರದಲ್ಲಿದ್ದು ಕಾಲೇಜ್ ಹತ್ತಿರ ಈಗ ನಾನು ಲಾಸ್ಟ್ ವೀಕು ಆಫೀಸ್ ಚೇಂಜ್ ಮಾಡಿದ್ದೇನೆ ಸೊ ಹಾಗಾಗಿ ನಾನು ಭದ್ರಾವತಿಗೆ ಶಿಫ್ಟ್ ಆಗಿದ್ದೇನೆ ಇನ್ನು ಎಂಥ ಸಹ ಆರ್ಡರ್ ಇದ್ದರೆ ನನ್ನದು ಹೊಸ ಅಡ್ರೆಸ್ಸಿಗೆ ಕಳಿಸಿ ನನ್ನ ಹೊಸ ಅಡ್ರೆಸ ಭದ್ರಾವತಿ ಆಟೋ ಸ್ಟ್ಯಾಂಡ್ ಹತ್ತಿರ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ರೂಮ್ ನಂಬರ್ ಇನ್ನೂರ ಒಂದಕ್ಕೆ ತಂದು ಕೊಡಿ ನಿಮ್ಮ ಡೆಲಿವರಿ ಬಾಯ್ಗೆ ಸಹ ಹೇಳಿ ಅವರಿಗೆ ಅಡ್ರೆಸ್ ಗೊತ್ತಿಲ್ದಿದ್ರೆ ನನಗೆ ಕಾಲ್ ಮಾಡಲಿಕ್ಕೆ ಹೇಳಿ ನಾನು ಹೇಳ್ತೇನೆ ಅವರಿಗೆ ಥ್ಯಾಂಕ್ ಯು